ನಿಮ್ಮ ಜಿಲ್ಲೆಯು ಕವಿಗಳನ್ನು ಹೊಂದಿದೆಯೇ ಮತ್ತು ಅವರು ಯಾರು ನಮ್ಮ ಜಿಲ್ಲೆಯು ಹೆಸರಾಂತ ಕವಿಗಳನ್ನು ಹೊಂದಿದೆ ಅದರಲ್ಲೂ ರಾಷ್ಟ್ರಕವಿ ಎಂದೇ ಹೆಸರಾದ ಕುವೆಂಪುರವರು ನಮ್ಮ ಜಿಲ್ಲೆಯವರೇ ಜಿ ಎಸ್ ಶಿವರುದ್ರಪ್ಪ ಯು ಆರ್ ಅನಂತಮೂರ್ತಿ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಪಿ ಲಂಕೇಶ್ ಕೆ ವಿ ಸುಬ್ಬಣ್ಣ ಕೆ ಇಂದಿರಾ ನಾ ಡಿಸೋಜಾ ಪೂರ್ಣಚಂದ್ರ ತೇಜಸ್ವಿ